ನಮಸ್ಕಾರ ಸರ್ ಇಂದಿನ ಯೋಜನಾಂಗದಲ್ಲಿರುವ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಹೇಳಬೇಕಂದ್ರೆ ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿಕೊಂಡ ಕೆಲವು ವಿದ್ಯಾರ್ಥಿಗಳಿಗೆ ಕೆಲಸವು ದೊರಕುತ್ತಿಲ್ಲ ಏಕೆಂದರೆ ಅವರ ವ್ಯಾಸಂಗಕ್ಕೆ ತಕ್ಕಂತೆ ಉರದ್ ಉದ್ಯೋಗಗಳು ದೊರಕುತ್ತಿಲ್ಲ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಇನ್ನೂ ಉದ್ಯೋಗಗಳು ಸೃಷ್ಟಿಸಬೇಕೆಂದರೆ ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗ ಕಲಾ ವಿಭಾಗದಲ್ಲಿ ಸೃಷ್ಟಿಸಬೇಕಾಗಿದೆ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲು ಸರ್ಕಾರ ಏನು ಮಾಡಬೇಕಂದ್ರೆ ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿಕೊಂಡ ಕೆಲವು ವಿದ್ಯಾರ್ಥಿಗಳ ವ್ಯಾಸಂಗ ಪತ್ರವನ್ನು ಸರಿಯಾಗಿ ನೋಡಿ ಅವರ ಉದ್ಯೋಗಕ್ಕೆ ಉದ್ಯೋಗವನ್ನು ಕೊಡಬೇಕಾಗಿದೆ ಅವರ ವ್ಯಾಸಂಗ ಪತ್ರಕ್ಕೆ ತಕ್ಕಂತಹ ಉದ್ಯೋಗವನ್ನ ಕೊಡಬೇಕಾಗಿದೆ ಏಕಂದರೆ ಅವರು ಕೂಡ ಅವರ ವಿದ್ಯಾಭ್ಯಾಸಕ್ಕೆ ಅವರವರಿಗಾಗೇ ವೆಚ್ಚಗಳನ್ನ ಇಟ್ಟುಕೊಂಡಿರ್ತಾರೆ ಅವರವರಿಗಾದ ಸಮಯವನ್ನ ಇಟ್ಟುಕೊಂಡಿರ್ತಾರೆ ಅವರು ಯಾವುದೇ ಮುಖಾಂತರ ಟೈಮ್ ಕೂಡ ವೇಸ್ಟ್ ಮಾಡದಂಗೆ ಅವ್ರು ಓದಿರ್ತಾರೆ ಅವರಿಗೆ ಅಸಂತೃಪ್ತಿಯಾಗದಂತೆ ಅವರ ವ್ಯಾಸಂಗಕ್ಕೆ ತಕ್ಕಂತೆ ಉದ್ಯೋಗಗಳು ಕೊಡಬೇಕಾಗಿದೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳುತ್ತಿದ್ದೇನೆ ಧನ್ಯವಾದಗಳು